ಕೃಷಿ ಇದು ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗಿದೆ ಅದಕ್ಕೆ ನಮ್ಮ ಕಡೆ ಗ್ರಾಮದ ಜನರೆ ಏನು ಮಾಡ್ತಾರೆ ಅಂದ್ರೆ ಕೃಷಿಯನ್ನು ವೃತ್ತಿ ಅಥ್ವಾ ಜೀವನದ ವಿಧಾನ ಅಂಥ ದೃಷ್ಟಿಕೋನ ಹೊಂದ್ಯಾವ ದೃಷ್ಟಿಕೋನಂತ ಹೊಂದ್ಯಾರ ಅವರು ಈಗ ನಾವು ಏನು ಅಂತೀವಂದ್ರೆ ಕೃಷಿದು ಜೀವನದ ವಿಧಾನ ಅಥ್ವಾ ಜೀವ್ನಕ್ಕೊಂದು ಆಧಾರ ಅಂತ ಅನ್ಕೊಂಡೀವಿ ಮತ್ತು ಇದು ದೇಶದ ಬೆನ್ನೆಲುಬು ಆಗಿರ್ತದೆ ಇದು ಈ ನಾವು ಮೊದಲಿಂದಲೂ ಓದ್ಕೊತಾ ಬಂದೀವಿ ಈ ಕೃಷಿಯಿಂದ ಅನೇಕ ಬೆಳೆಗಳು ಬೆಳಿತೀವಿ ಬೆಳೆಗಳು ಬೆಳೆದು ಅವ್ನ ಏನು ಮಾಡ್ತೀನಿ ಮ ಪ್ರೊಸೆಸ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡಿ ಅದರಿಂದ ಲಾಭ ತಗೊತೀವಿ ಲಾಭ ತೊಗೊಂಡು ರೈತ್ರು ಏನು ಮಾಡ್ತ್ರೆ ಒಳ್ಳೆಯ ಜೀವನ ನಡೆಸ್ತಾರೆ ಜೀವ್ನನ ನಡೆಸಿ ಯುವ ಜನರೇನು ಈಗೀಗ ಏನು ಮಾಡಕತ್ತಾರೆ ಅಂತಂದರೆ ಆಧುನಿಕ ವಿಧಾನಗಳು ಬಳಸಲತ್ತರ ಕೃಷಿದಾಗ ಈ ಆಧುನಿಕ ವಿಧಾನಗಳು ಯಾವ್ಥರ ಅಂತ ಅಂತಂದರೆ ಈಗ ರೋಬಟ್ಸ್ ಬಳಸ್ತಾರ ಈ ಎಣ್ಣೆ ಓಡಿಬೇಕಾಗಿತ್ತು ಗೊಬ್ಬರ ಹಾಕ್ಬೇಕಾಗಿತ್ತು ಅಥ್ವಾ ಏನು ಕಳೆ ಕೀಳಬೇಕಾಗಿತ್ತು ಮತ್ತು ರಾಶಿ ಮಾಡಬೇಕಾಗಿತ್ತು ಇನ್ನೆ ಬೀಜ ಊರ್ಬೇಕಾಗಿತ್ತಪ್ಪಾ ಅಂತಂದರೆ ಎ ಟು ಝಡ್ ಈಗ ಮಣ್ಣು ಪಾ ಮಣ್ಣು ಸವ್ಳ್ಕಳಿ ಮಾಡಬೇಕಾಗಿತ್ತು ಮಣ್ಣು ಮೃದು ಮಾಡಬೇಕಾಗಿತ್ತು ಇಂಥವು ಎಲ್ಲಾ ಅಗ್ರಿಕಲ್ಚರ್ ಆಪ್ರೇಷನ್ಗಳು ಏನು ಮಾಡ್ತಾರೆ ಅಂತಂದರೆ ಆದರು ವಿದ್ ಇದು ಏನಪ್ಪ ಅಂದ್ರೆ ತಂತ್ರಗಳು ಯಂತ್ರಗಳನ್ನು ಬಳಸ್ಲತ್ತರ ಟೆಕ್ನಾಲಜಿಗಳನ್ನು ಬಳಸಿ ಏನು ಮಾಡ್ತಾರಂದ್ರೆ ಕೃಷಿಯನ್ನು ನಡೆಸಲತ್ತರ ಈಗ ಈಗ ಬೀಜ ಉರ್ಬೇಕಪ್ಪಾ ಅಂತಂದರೆ ಏನು ಮಾಡ್ತೀವಿ ಅಂದರೆ ಸೀಡ್ ಡ್ರಿಲ್ ಅಂತ ಬೀಜ ಊರದು ಮ ಮೆಷಿನ್ ಯೂಸ್ ಮಾಡ್ತೀವಿ ಆಮೇಲೆ ಕಳೆ ತೆಗಿಲಿಕ್ಕು ಮೆಷಿನ್ ಅದ ಆಮೇಲೆ ಮಣ್ಣು ಪಡ್ಲಿಂಗ್ ಅಂತ್ ಮಾಡ್ತೀವಿ ಟ್ರ್ಯಾಕ್ಟ್ರ್ ಯೂಸ್ ಮ ಬಳಸ್ತೀವಿ ಈಗ ಗೊಬ್ಬರ ಬಿತ್ಬೇಕು ಅಂತಂದ್ರೆ ನೀನು ರೋಬೊಟ್ಗಳು ಮುಖಾಂತರ ಡ್ರೋನ್ ಡ್ರೋನ್ಗಳ ಮುಖಾಂತರ ಈ ಎಲ್ಲಾ ಒಂದು ಹೊಸ ಹೊಸ ಆರ್ಟಿಫಿಷ್ಯಲ್ ಇಂಟಲಿಜೆನ್ಸ್ ಬಳಸಿ ಏನು ಮಾಡಕತ್ತೀವಿ ಅಂದ್ರೆ ಕೃಷಿ ಮಾಡ್ಲತ್ತೀವಿ ಇದ್ರಿಂದ ಏನು ನಿಮ್ಗೆ ಕೆಲಸ ಕಡಿಮೆ ಆಗ್ತದ ಅಂತ ಆದರೂ ಸ್ ಜಾಸ್ತಿ ಈಳ್ಡ್ ಬರುತ್ತೆ ನಮಗೆ ಫಲ ಬರುತ್ತೆ ಬಂದರೂ ಅದರಲ್ಲಿ ಏನು ಒಂದು ಅಂಶ ಇರಲ್ಲ ನಾ ಪೌಷ್ಟಿಕಾಂಶ ಅದು ಇರಲ್ಲ ಯಾಕಪ್ಪ ಅಂತಂದ್ರೆ ಜಾಸ್ತಿ ಗೊಬ್ಬರ ಅದು ಬಳಸಕತ್ತೀವಿ ಬಳಸಿ ಏನಂದ್ರೆ ಮಣ್ಣೆಲ್ಲ ಹಾಳಾಗುತ್ತೆ ಹಾಳಾಗಿ ಫಲ ಜೊತೆ ಕಳ್ಕೊಳುತ್ತೆ ನೀರೆಲ್ಲ ಏನಾಗುತ್ತಾ ನದಿ ಅವು ಎಲ್ಲ ಹಾಳಾಗುತ್ತೆ ಈ ಗೊಬ್ಬರ ಆಮೇಲೆ ಫರ್ಟಿಲೇಸ್ರ್ ಇವೆಲ್ಲವು ನದಿಗೆ ಬಿಟ್ವ ಮಣ್ಣು ಕಳೆ ಇದು ಕಳೆ ಅದು ತೆಗಿಲಿಕ್ಕೆ ಮೆಷಿನ್ ಯೂಸ್ ಮಾಡ್ಲಕತ್ತೀವಿ ಅಂದ್ರೆ ನಾವು ಮನ್ಷರು ಮನ್ಷ್ರು ಏನ್ಮಾಡ ಆಗ್ಲತ್ತಿ ಅಂದ್ರೆ ಮೈಗಳ್ಳ ಆಗ್ಲತ್ತೀವಿ ಅದೇ ಬೇರೆ ಬೇರೆ ಯಂತ್ರಗಳನ್ನು ಯೂಸ್ ಮಾಡಿ ಯೂಸ್ ಮಾಡ್ತೀವಿ ಅದು ಒಂದು ವರದಾನ ಅಂತ ಅನ್ಬೌದು ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಅನನ್ ಅದು ಒಂದು ಅರಾಮ್ ಮತ್ತು ಇನ್ನು ಅನಾನ್ಕೂಲ ಅಂತಲೂ ಅನ್ಬೌದು ಯಾಕಪ್ಪ ಅಂದರೆ ನಮ್ದು ಎಲ್ಲ ಎಲ್ಲ ಕೆಲಸಗಳೆ ಕೃಷಿಕ ಕಾರ್ಯಗಳಲ್ಲಿ ನಿಪುಣರಾಗಿರ್ತೀವಿ ನಾವು ಅದೇ ಅದೆಲ್ಲ ಕೆಲಸ ಬಿಟ್ಟು ಯಂತ್ರಗಳನ್ನು ಬಳಸಿ ಏನು ಮಾಡ್ತೀವಿ ಅಂದ್ರೆ ನಮ್ಗೆ ಎಲ್ಲಾ ಮರ್ತು ಹೋಗಿಬಿಡುತ್ತೆ ನಮ್ಮ ಯುವಪೀಳಿಗೆಗಳಿಗೆ ಏನಾಗ್ತದಪ್ಪಾ ಅಂತಂದರೆ ಅದು ಕೃಷಿ ಬಗ್ಗೆ ಗೊತ್ತಿಲನ್ ಆಗ್ತದ ಬರಿ ಮೆಷಿನು ಯಂತ್ರಗಳು ಯೂಸ್ ಮಾಡಿ ಬಳಸಿನೇನು ಕೃಷಿಯನ್ನು ಅವರು ಪ್ರಾರಂಭಿಸ್ತಾರೆ ಅದೇ ಈ ಕೃಷಿಯನ್ನು ಕೋಟಿ ವಿದ್ಯೆಗಳಲ್ಲಿ ಮೇಟ್ ವಿದ್ಯೆಯೇ ಮೇಲು ಅಂತ ಹೇಳ್ಯಾರ ಅದಕ್ಕೆ ನಾವೇನು ಈಗ ಬೇರೆ ಬೇರೆ ನೀ ಯಂತ್ರಗಳನ್ನು ಬಳಸ್ಲತ್ತಿ ಬಳ್ಸದಂತು ತಪ್ಪಲ್ಲ ಆದ್ರೆ ನಮ್ಮ ತನವನ್ನ ನಾವು ಬಿಟ್ಕೊಡ್ಬಾರದು ನಾವು ಇಷ್ಟು ದಿನ ಯಾವ ಯಾವ ಥರ ಕೆಲಸ ಮಾಡೀವಿ ನಮ್ಮ ಕೈಯಿಂದಲೇ ಏನು ಗೊಬ್ಬರ ಹಾಕೀವಿ ಕೈಯಿಂದಲೇ ಏನು ಈ ಸೂ ಕುರ್ಪಿ ಇಂದ ಈ ಏನು ಮಾಡೀವಿ ಅಂತಂದ್ರೆ ಕಳೆ ತೆಗೆದೀವಿ ಕಳೆ ತೆಗೆದು ಕೈಯಿಂದಲೇ ಗೊಬ್ಬರ ಹಾಕೀವಿ ರಾಶಿನು ನಾವೇ ಮಾಡ್ತಿದ್ವಿ ಆಮೇಲೆ ರಾಶಿ ಮಾಡಿ ಅದನ್ನು ಬೀಜ ಅವು ಎಲ್ಲ ಖಡಕ್ ಖಡಕ್ ಮಾಡಿ ಏನು ಮಾಡ್ತೀವಿ ಅಂದ್ರೆ ಆದರೂ ಮಾರ್ಕೆಟ್ ಮಾಡ್ತೀವಿ ಮಾರ್ಕೆಟ್ನು ನಾವೇ ಮಾಡ್ತೀವಿ ಈಗೇನಪ್ಪ ಅಂದ್ರೆ ಬರಿ ಮೆಷಿನ್ ಮೆಷಿನ್ ಕೈಯಾಗೆ ಕೊಟ್ಟರೆ ಆಯ್ತು ಎಲ್ಲಾ ರಾಶಿ ಮಾಡಿ ಬಿಸಾಕಿ ಕಾಳು ಒಂದು ಕಡೆ ಮಾಡುತ್ತಾ ಈ ಕಸವೆಲ್ಲ ಒಂದು ಕಡೆ ಮಾಡಿ ಕೊಟ್ಟು ಬಿಡುತ್ತೆ ನಮ್ಗೆ